ನಮ್ಮ ಪೋಷಕರಿಗೆ ಯಾರೂ ಓದಿಲ್ಲ ನಮ್ಮ ತಾತ ಅಜ್ಜಿ ಯಾರೂ ಓದಿಲ್ಲ ಯಾರಿಗೂ ಶಿಕ್ಷಣ ಸಿಕ್ಕಿಲ್ಲ ನಮ್ಮ ಅಪ್ಪ ಅಮ್ಮ ಅವರೂ ಓದಿಲ್ಲ ಅವ್ರ್ಗೂನು ಅವಕಾಶ ಇಲ್ಲ ಸಿಕ್ಕಿಲ್ಲ ಅವರು ತುಂಬ ಪ್ರಾಬ್ಲಮ್ಸು ಫೇಸ್ ಮಾಡಿದ್ದಾರೆ ಯಾವುದೇ ಒಂದು ಎಲ್ಲಾದರೂ ಹೋದಾಗ ಸೈನ್ ಹಾಕೋದಿಕ್ಕೆ ಮತ್ತು ತಿರ್ಗಿ ಏನಾದರೂ ಪ್ಲೇಸಸ್ ನೇಮ್ ಕೇಳಿದ್ದಕ್ಕೆ ಇದು ಅದೇನಾ ಇದು ಬೋರ್ಡ್ ನೋಡಿಬಿಟ್ಟು ಅದು ಯಾವ ಪ್ಲೇಸು ಅಂತ ಓದಿ ಹೇಳಿ ಅಂತ ಓದಿರೋರನ್ನ ಕೇಳಿ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ ಮತ್ತು ತಿರ್ಗಿ ನಮ್ಮ ಅಪ್ಪ ಅಮ್ಮ ಇಬ್ಬರು ನಮ್ಮ ಅಪ್ಪ ಓ ಬಿಡಿ ಓದಿದ್ದಾರೆ ನಮ್ಮ ಅಮ್ಮ ಬಂದು ತುಂಬ ಅನ್ಎಜುಕೇಟೆಡು ಅಮ್ಮಾಗೆ ಏನು ಅಂದರೆ ಅರ್ಥ ಆಗೋಲ್ಲ ಓದಿ ಹೇಳಬೇಕು ಮತ್ತು ತಿರ್ಗಿ ಇದು ಟೈಮ್ ಟೈಮ್ ಎಷ್ಟುಅಂತ ನೋಡೋದಕ್ಕೆ ಬರೋಲ್ಲ ಅವ್ರಿಗೆ ಮತ್ತು ತಿರ್ಗಿ ಅದು ಸಮಾಜದಲ್ಲಿ ಅನ್ಎಜುಕೇಟೆಡ್ಸ್ಗೆ ಯಾವ ಥರ ಇದು ಮಾಡ್ತಾರೆ ಅಂದರೆ ಅವ್ರಿಗೆ ಪ್ರತಿ ಒಂದುನು ತಿಳಿಸಬೇಕಾಗುತ್ತಲ್ಲ ಓದಿ ಹೇಳಿ ಓದಿ ಹೇಳಿ ತುಂಬ ಕೇಳ್ಕೊಳ್ಳೋಕ್ಕೆ ಆಗೋಲ್ಲ ಪ್ರತಿಯೊಂದು ಟೈಮೂ ಆದ್ದರಿಂದ ತುಂಬ ಈ ಥರ ಫೇಸ್ ಮಾಡಿದ್ದಾರೆ ನೋವು ಎಲ್ಲ ಅನುಭವ್ಸಿದ್ದಾರೆ ಆದ್ದರಿಂದ ನಮ್ಮನ್ನು ಚೆನ್ನಾಗಿ ಓದ್ಸಿದ್ದಾರೆ ನಮ್ಮ ತಂದೆ ತಾಯಿ